ಹೆಲೋ ಹಾಂ ಚೆನ್ನಾಗಿದ್ದೀನಿಯಪ್ಪ ನೀನು ಹ್ಞೂ ಸರಿ ಹ್ಞೂ ಹ್ಞೂ ನಾನು ಚೆನ್ನಾಗೆ ಇದ್ದೀನಿ ಹ್ಞೂ ನಮ್ಮನೆಯಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮ ಯಜಮಾನ್ರು ಹ್ಞೂ ಕೇಳಿದ್ದೆಲ್ಲ ಇಸ್ಕೊಂಬಂದು ಕೊಡ್ತಾರೆ ಹ್ಞೂ ಇದು ಕೇಳಿದ್ದು ಇದು ಬೇಕು ಅಂತ ಕೇಳ್ಬಿಟ್ರೆ ಸಾಕು ಅದೇ ಇಸ್ಕೊಂಬಂದು ಕೊಡ್ತಾರೆ ನನಗೆ ಹಾಂ ಮಕ್ಳು ಪರವಾಗಿಲ್ಲ ಮಕ್ಳೂ ಚೆನ್ನಾಗವ್ರೆ ಹ್ಞೂ ಮಕ್ಳು ನನ್ನ ಮಾತು ಕೇಳ್ತಾರೆ ಹಾಂ ಹಾಂ ಹ್ಞೂ ಮಕ್ಳು ನಾನು ನಮ್ಮ ಯಜಮಾನ್ರು ನಾಲ್ಕು ಜನ ತುಂಬ ಸಂತೋಷವಾಗಿದ್ದೀರಿಪ್ಪ ಹ್ಞೂ ಸರಿ ಅಪ್ಪ ಹ್ಞೂ ಅವಾಗಿಂದ ಚಿಕ್ಕವಯ್ಸಿಂದ ನನಗೆ ಅಮ್ಮನೊ ಅಪ್ಪನ ಜೊತೆಗಿರೋದು ಖುಷಿ ಹಾಂ ಆಮೇಲೆ ಅಜ್ಜಿ ಅಜ್ಜಿ ಮನೆಗೆ ಹೋಗಿಬಿಟ್ರೆ ನನಗಿನ್ನು ತುಂಬ ಖುಷಿಯಾಗುತ್ತೆ ಖುಷಿತ್ತು ಹ್ಞೂ ಅಜ್ಜಿ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಹ್ಞೂ ಮನೆಲ್ಲಿ ಇದು ಕೇಳಿದ್ರೆ ಇದು ಅದು ಬೇಕೆಂದ್ರೆ ಅದು ಬೇಕು ಹ್ಞೂ ಅದೆಲ್ಲಾ ಅಜ್ಜಿ ಮಾಡ್ಕೊಡೋಳು ತುಂಬ ಚೆನ್ನಾಗಿತ್ತು ಅಜ್ಜಿ ಇದ್ರೆ ಇವಾಗ ಅಜ್ಜಿ ಇಲ್ಲ ಬೇಜಾರಾಗುತ್ತೆ ನನ್ಗೆ ಹ್ಞೂ ಆಮೇಲೆ ಮದುವೆಯಾಗಿ ಕೊಟ್ಟಿದ್ದು ನಮ್ಮ ಯಜಮಾನ್ರು ಚೆನ್ನಾಗಿ ನೋಡ್ಕೊಳ್ತಾರೆ ಹಾಂ ನಮ್ಮತ್ತೆ ಮಾವನು ಬಂದು ಚೆನ್ನಾಗಿ ನೋಡ್ಕೊಳ್ತಾರೆ ಹ್ಞೂ ಎಲ್ಲಾರು ದೇವಸ್ಥಾನಕ್ಕೆ ಹೋಗೋದು ಹೋಗ್ಬೇಕೆಂದ್ರೆ ಕರ್ಕೊಂಡು ಹೋಗ್ತಾರೆ ನಂಗೆ ದೇವಸ್ಥಾನಕ್ಕೆ ಹೋದರೆ ತುಂಬ ಖುಷಿ ಅಪ್ಪ ಹ್ಞೂ ದೇವಸ್ಥಾನಕ್ಕೆ ಟೂರ್ಗೆಲ್ಲ ಕರ್ಕೊಂಡು ಹೋಗಿದ್ದಾರೆ ಹ್ಞೂ ಕರ್ಕೊಂಡೋಗಿ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕೊ ಇಲ್ಲಾಂದ್ರೆ ಮದ್ವೆಗೆ ಕರ್ಕೊಂಡೋಗ್ತಾರೆ ಅಥವಾ ಟೂರ್ಗಳ್ಗೆ ಕರ್ಕೊಂಡೋಗ್ತಾರೆ ಆಮೇಲೆ ದೇವಸ್ಥಾನಕ್ಕೆ ಟೂರ್ ಹೋಗ್ಬೇಕೆಂದ್ರೂ ಅದಕ್ಕು ಕರ್ಕೊಂಡೋಗ್ತಾರೆ ನನ್ನ ಎಲ್ಲ ಕರ್ಕೊಂಡೋಗಿ ಚೆನ್ನಾಗಿ ನೋಡ್ಕೊಳ್ತಾರೆ ನನಗೆ ಆ ಫೋನಲ್ಲಿ ಹಳೆ ಸಾಂಗ್ ಹಾಕಿಬಿಟ್ಟು ಕೇಳ್ಬೇಕೆಂದ್ರೆ ತುಂಬ ಇಷ್ಟ ನನಗೆ ರಾತ್ರಿ ಎಂಟು ಗಂಟೆಗೆ ಹಾಕ್ಕೊಂಬಿಟ್ರೆ ನಾನು ಹನ್ನೊಂದು ಗಂಟೆ ಗಂಟ ಹಾಡನ್ನ ಚೆನ್ನಾಗಿ ಹಾಡು ಕೇಳ್ತೀನಿ ನಾನು ಹ್ಞೂ ಹಾಡು ಕೇಳ್ಬಿಟ್ಟು ಆಮೇಲೇ ನಾನು ನಿದ್ದೆ ಮಾಡೋದು ಇನ್ನು ನನ್ನ ಮಕ್ಳೆಂದ್ರೆ ನನ್ಗೆ ತುಂಬ ಇಷ್ಟ ನನ್ನ ಮಕ್ಳು ಒಂದು ಗಂಡು ಮಗು ಒಂದು ಹೆಣ್ಣು ಮಗು ನನಗೆ ಹ್ಞೂ ನನ್ನ ಮಕ್ಳು ನನ್ನ ನನ್ಗೆ ನನ್ನ ಮಕ್ಳೆಂದ್ರೆ ತುಂಬ ಇಷ್ಟ ನಾನು ಹೇಳಿದ ಮಾತು ನನ್ನ ಮಕ್ಳು ಮೀರೋದೆ ಇಲ್ಲ ಚೆನ್ನಾಗಿ ಕೇಳ್ತಾರೆ ಅಮ್ಮ ಅದು ಮಾಡಬೇಡ ಅಂದರೆ ಮಾಡಲ್ಲ ಅಪ್ಪ ಇದುಮಾಡಬೇಡ ಅಂದರೆ ಮಾಡೋಲ್ಲ ಮಕ್ಳು ಹ್ಞೂ ಮಕ್ಳು ಚೆನ್ನಾಗಿ ನನ್ನ ದೇವರು ಯಾವ್ದು ಇದ್ರಾಗ ನಾನು ಪುಣ್ಯ ಮಾಡಿದ್ದೀನೊ ನನ್ಗೆ ಮಕ್ಳು ಚೆನ್ನಾಗಿ ಕೊಟ್ಟವ್ರೆ ಯಜಮಾನ್ರು ಚೆನ್ನಾಗಿ ಕೊಟ್ಟವ್ರೆ ತಾಯಿ ತಂದೆನು ಹಂಗೆ ನನಗೆ ಏನು ನಮ್ಮ ತಂ ತಮ್ಮನವರುನು ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಬಂದಿರೋರು ಚೆನ್ನಾಗಿ ನೋಡ್ಕೊಳ್ತಾರೆ ನನ್ನ ಹ್ಞೂ ಆಮೇಲೆ ತಿಂಡಿಗಳು ಅಷ್ಟೇ ಮಕ್ಳು ಏನು ಕೇಳ್ತಾರೆ ಅದೇ ಇಸ್ಕೊಂಬರ್ತಾರೆ ನನಗೂ ಅದು ಜೊತೆಗೆ ಇಸ್ಕೊಂಬಂದು ಬಿಡ್ತಾರೆ ಇದು ನಿಮ್ಮಮ್ಮನ್ಗೆ ಇದು ತಿಂತಾಳೆ ಜಾಸ್ತಿ ಅಂತ ನಮ್ಮ ಯಜಮಾನ್ರು ಹ್ಞೂ ಈ ಹಾಡು ಕೇಳಿದ್ರೆ ಅವ್ರು ಬೈತಾರೆ ಏನಕಮ್ಮ ಹಾಡು ಕೇಳೋದು ನೀನು ಕಿವಿಗೆಲ್ಲ ಹೋಗಿ ಬಿಟ್ತೈತೆ ನಿದ್ದೆ ಮಾಡು ಅಂತಾರೆ ನನ್ಗೆ ಹಾಡು ಕೇಳಿದ್ರೆ ಇಷ್ಟ ನನಗೆ ಆಮೇಲೆ ಟೈಲರಿಂಗ್ ಮಾಡೋದು ತುಂಬ ಇಷ್ಟ ನನಗೆ ಯಾವ ಸಂತೋಷ ಯಾವ ಕಷ್ಟ ಇದ್ರೂ ಹೋಗಿ ಮಿಷಿನ್ ಮೇಲೆ ಕುತ್ಕೊಂಬಿಟ್ರೆ ನಾನು ಆ ಜ್ಞಾಪ್ಕವೇ ಬರೋಲ್ಲ ಹೊಲಿಬೇಕು ಹೊಲಿಬೇಕು ಹೊಲಿಬೇಕು ಇದೇ ನನ್ಗೆ ಇಷ್ಟ ಇರೋದು ಹ್ಞೂ ಆಮೇಲೆ ಮಕ್ಕಳ ಜೊತೆ ಈಚೆ ಹೋಗ್ತೀನಿ ಅವ್ರಿಗೆ ಏನು ಬೇಕೊ ಇಸ್ಕೊಡ್ತೀನಿ ನನಗೆ ಏನು ಬೇಕೊ ನಾನು ಇಸ್ಕೊಂತೀನಿ ಆಮೇಲೆ ಒಂದು ರೌಂಡು ಹೊಡ್ಕೊಂಡು ಬಂದರೆ ಸಾಕು ನನಗೆ ಮಕ್ಕಳತ್ರ ಆಟ ಆಡೋದು ಗೇಲಿ ಮಾಡೋದು ಅವ್ರನ್ನ ಇವ್ರನ್ನ ಗೇಲಿ ಮಾಡೋದು ಫೋನ್ ಇದು ಮಾಡೋದು ಫೋನ್ ನೋಡೋದು ಎಲ್ಲ ಮಕ್ಳು ಕುತ್ಕೊಂಡ್ರೆ ಟೈಮ್ ಹೋಗೋದೆ ನನ್ಗೆ ಗೊತ್ತಾಗೋಲ್ಲ ಆಮೇಲೆ ನಮ್ಮ ಯಜಮಾನ್ರು ಬೆಳಿಗ್ಗೆ ಎಂಟು ಗಂಟೆಗೋಗಿ ಮಧ್ಯಾಹ್ನ ಬರ್ತಾರೆ ಊಟ ತಿಂದ್ಬಿಟ್ಟು ತಿರುಗ ಸಾಯಂಕಾಲ ಬರ್ತಾರೆ ಆರುವರೆಗೆ ಬಂದು ಕ ಮೊ ಕೈ ಕಾಲು ಮುಖ ತೊಳ್ಕೊಂಡು ಒಂದು ರೌಂಡ್ ಹೋಗ್ತಾರೆ ಹ್ಞೂ ಬ ಎಂಟು ಗಂಟೆಗೆಲ್ಲ ಮನೆಗೆ ಬಂದು ಬಿಡ್ತಾರೆ ನಾವು ನಾಲ್ಕು ಜನ ಒಟ್ಟು ಕುತ್ಕೊಂಡೆ ಊಟ ಮಾಡೋದು ಒಬ್ಬೊಬ್ರು ಸಪ್ರೇಟ್ ಸಪ್ರೇಟ್ ಆಗಿ ನಂಗೆ ಮಾಡೋಲ್ಲ ನಾಲ್ಕು ಜನ ಒಂದೇ ಸತಿ ನಾವು ಊಟ ಮಾಡೋದು ಹ್ಞೂ ಏನಾನ ಇರಲಿ ಏನಾನ ಇರಲಿ ತಿನಬೇಕೆಂದ್ರೆ ನಾಲ್ಕು ಜನ ಒಂದೇ ಇದ್ರಾಗೆ ತಿನ್ನೋದು ನಾವು ಹ್ಞೂ ಎಲ್ಲಾನ ದೇವಸ್ಥಾನಕ್ಕೆ ಹೋಗ್ಬೇಕುಂತಾನೆ ಒಂದೇ ಕಲರ್ ಬಟ್ಟೆ ಹಾಕ್ಕೊಂಡು ಹೋಗೋದು ನಾನು ಅವಾಗ ನನ್ಗೆ ಸಂತೋಷ ನಾಲ್ಕು ಜನ ನಾವು ಒಟ್ಗೆ ಇದೀರಿ ಅಂದ್ಬಿಟ್ಟು ಬೇರೆಯವರು ನೋಡಿದ್ರೇನೆ ನಮ್ಮನ್ನು ಅನ್ಬೇಕು ಇವ್ರು ಎಲ್ಲಿ ಹೋದ್ರೂ ಒಂದೇ ಕಲರ್ ಹಾಕ್ಕೊಳ್ತಾರೆ ಇವ್ರು ಎಲ್ಲಿ ಬಂದ್ರು ಒಂದೇ ಕಲರ್ ಮಾಡ್ತಾರೆ ಅಂದ್ಬಿಟ್ಟು ಹ್ಞೂ ಹಾಂ ಆಮೇಲೆ ಇವಾಗಿಲ್ಲ ಹೋಗ್ಬೇಕು ಹ್ಞೂ ಚೆನ್ನಾಗಿದ್ದೀನಿ ನನ್ಗೇನು ಚೆನ್ನಾಗಿದ್ದೀನಮ್ಮ ಏನಿಲ್ಲ ನನಗೆ ಏನು ಕೇಳಿದ್ದು ಈಸ್ ಕೊಡ್ತಾರೆ ಕೇಳಿದ್ದು ಮಾಡ್ಕೊಡ್ತಾರೆ ಇನ್ನೇನು ಬೇಕಮ್ಮ ಹೆಣ್ಮಕ್ಳಿಗೆ ಸಂ ಹೆಣ್ಮಕ್ಳಿಗೆ ಬೇರೇನು ಬೇಕು ಚೆನ್ನಾಗಿರೊ ಗಂಡ ಬೇಕು ನನ್ಗದು ಸಿಕ್ತು ಚೆನ್ನಾಗಿ ಮಕ್ಳು ಬೇಕು ಅದು ನನ್ಗೆ ಸಿಕ್ತು ದೇವರು ನನ್ಗೆ ಪುಣ್ಯ ಮಾಡಿದ್ದೀನಮ್ಮ ಎಲ್ಲ ನಂಗೆ ಚೆನ್ನಾಗೆ ಸಿಕ್ತು ಹ್ಞೂ ಗಂಡನು ಪರವಾಗಿಲ್ಲ ಮಕ್ಳು ಪರವಾಗಿಲ್ಲ ನಾನು ಬಂದಿರೊ ಮನೆಯೂ ನಂಗೆ ಪರವಾಗಿಲ್ಲ ಏನೊಂದು ಕಷ್ಟ ಅಂದರೆ ನಮ್ಮಮ್ಮನ ದೂರ ಆದೆ ಅದೇ ನನ್ಗೊಂದು ಕಷ್ಟ ನಮ್ಮಮ್ಮನ ಜೊತೆಗಿದ್ರೆ ನನ್ಗಿನ್ನು ಸಂತೋಷನೆ ಹ್ಞೂ ನಮ್ಮಮ್ಮನು ಒಬ್ಳೆ ಅವ್ಳೆ ತಮ್ಮನು ಇಬ್ರಿಗೂ ಮದುವೆ ಆಯ್ತು ಅವ್ರು ಬೇರೆ ಬೇರೆ ಅವ್ರೆ ನಮ್ಮಮ್ಮನ್ನ ಒಬ್ಳೆ ಅವ್ಳೆ ನಮ್ಮಮ್ಮನ್ನ ನನ್ನ ಜೊತೆ ಬಂದ್ಬಿಟ್ರೆ ಇನ್ನೂ ಸಂತೋಷ ನನಗೆ ಹ್ಞೂ ಭಲೇ ಖುಷಿಯಾಗಿದ್ದೀನಮ್ಮ ನಾನೂ ಹಾಂ ಸರಿ ಸರಿ ಹಾಂ ಆಯ್ತು ಆಯ್ತು ಆಮೇಲೆ ಹ್ಞೂ ಮಕ್ಳು ಹೋಗ್ತಾರೆ ಸ್ಕೂಲ್ಗೆ ಹೋಗ್ತಾರೆ ಇಬ್ರೂ ಹ್ಞೂ ನಾನು ಚೆನ್ನಾಗಿದ್ದೀನಿ ಮನೆಲ್ಲಿ ಇದ್ದೀನಿ ಅಷ್ಟೆ ತಿಂದ್ಕೊಂಡು ಮಲ್ಕೊಂಡಿದ್ದೀನಿ ಅಷ್ಟೆ ತಿನ್ನೋದು ಮಲಗೋದು ಟಿ ವಿ ನೋಡೋದು ಇದೇ ನನ್ನ ಕೆಲಸ ಬೇರೆ ಏನೈತಿ ಹಾಂ ಯಾವಾಗಾದ್ರೆ ನಾ ಫ್ರೀ ಇದ್ರಿ ಹ್ಞೂ ಬ್ಲೌಝ್ ಒಂದು ಹೊಲಿತೀನಿ ಅಷ್ಟೆ ಹಾಂ ಸರಿ ಅಮ್ಮ ಇಕ್ತೀನಿ